ಹೌದು ಹೇಳಿ ಯಾವುದು ತರಕಾರಿ ಬೇಕು ಕೇ ಜಿಗೆ ಐವತ್ತು ರುಪಾಯ್ ಅರ್ಧಕ್ ಆದರೆ ಇಪ್ಪತ್ತೈದು ರುಪಾಯ್ ಮತ್ತು ಹಾಂ ಇಲ್ಲ ಇಲ್ಲ ಈಗ ಜಾಸ್ತಿ ಆಗಿದೆ ಇಪ್ಪತ್ತಕ್ಕೆ ಆಗೋದಿಲ್ಲ ಈಗ ನಮಗೆ ತುಂಬ ಕಷ್ಟ ಉಂಟು ಈ ಸಿಗೋದಿಲ್ಲ ಹಾಗೆಲ್ಲ ಅದಕ್ಕೆ ಕೇ ಜಿಗೆ ಅರ್ವತ್ತು ರುಪಾಯ್ ಹಾಂ ಕಡಿಮೆ ಮಾಡುವ ಬೇಕಾದರೆ ಹಾಂ ಅದಕ್ಕೆ ಜಾಸ್ತಿ ಆಗಿದೆ ಸ್ವಲ್ಪ ಹಾಂ ಅದು ಜಾಸ್ತಿ ಆಗಿದೆ ಬೆಳೆ ಎಲ್ಲ ನಾಶ ಆಗಿದೆ ಅಲ್ಲ ಮಳೆಯೆಲ್ಲ ಬಂದು ಹಾಗೆ ನಿಮಗೆ ಬೇಕಾದರೆ ಕಡಿಮೆ ಮಾಡುವ ಕಡಿಮೆ ಮಾಡುವ ಮೂವತ್ತು ರುಪಾಯಿಗೆ ಮಾಡುವ ಆಗ್ಬೋದ ಹಾಂ ನಿಮಗೆ ಎಷ್ಟು ಬೇಕು ಕೇ ಜಿಗೆ ಮೂವತ್ತ ಹಾಂ ಕೊಡುವ ಐದು ಕೇ ಜಿಯಾ ಹಾಂ ಕೊಡುವ ಹಾಂ ಮಾಡ್ತೀವಿ ಮಾಡ್ತೀವಿ ಯಾವಾಗ ಬೇಕಾದರು ಮಾಡ್ತೀವಿ ಹೇಳಿ ಯಾವಾಗ ಬೇಕಿತ್ತು ಅಲ್ಲೀ ಅಂದರೆ ಕಡಿಮೆ ಆಗ್ತದೆ

ಹಾಂ ಇಪ್ಪತ್ತೈದು ಇಪ್ಪತ್ತಾರು ಆಚೆ ಆಗ್ಬೋದು ಒಂದು ರುಪಾಯಿ ಜಾಸ್ತಿ ಅದು ನಾವು ಹಾಗೆ ಅಂದರೆ ಓಮ್ ಡೆಲಿವರಿ ಮಾಡೋದಲ್ಲ ಮೂವತ್ತು ರುಪಾಯಿ ಮಾಡಿದ್ದೂ ಇಪ್ಪತ್ತಾರು ಒಂದು ರುಪಾಯಿ ಜಾಸ್ತಿ ಮಾಡುವ ಅಂದರೆ ನಾವು ನಮಗೆ ಇದು ನಾವೆಲ್ಲ ಇದರಲ್ಲಿ ಬರೋದಲ್ವಾ ವಾಹನದಲ್ಲಿ ಆಗೆಲ್ಲ ಜಾಸ್ತಿಯಾಗ್ತದೆ ಬೇಕಾ ಬೆ ಬೆಂಡೆಗೇ ಎಪ್ಪತ್ತು ರುಪಾಯಿ ಹಾಂ ಕೇ ಜಿಗೆ ಬೇಕಾ ಹಾಂ ರೇಟ್ ಜಾಸ್ತಿಯಾಗಿದೆ ಜಾ ಹಾಗೆ ನಮಗೆ ಕಷ್ಟ ಆಗ್ತದೆ ಮತ್ತು ಹಾಂ ಹೋಮ್ ಡೆಲಿವರಿ ಮಾಡುವ ನಿಮ್ಮ ಯಾವ ಟೈಮ್ಗೆ ಹೇಳಿ ಎರಡು ದಿವಸ ಓಕೆ ಫ್ರೆಶ್ ಆಗಿ ತಂದು ಕೊಡುವ ಆಯಿತು ಹಾಂ ಓಕೆ ತ್ಯಾಂಕ್ಸ್